ಹೇಳಿ ಸರ್ ಯಾರು ಹೇಳಿ ಸರ್ ಏನು ಸಮಾಚಾರ ಯಾಕೆ ಹೌದಾ ಯಾಕೆ ಸರ್ ಏನು ಪ್ರಾಬ್ಲಮ್ ಆಯಿತು ಸರ್

ಸರ್ ನಾಳೆ ಇಂಪಾರ್ಟೆಂಟ್ ಟೆಸ್ಟ್ ಇದೆ ಸರ್ ಈ ಟೆಸ್ಟ್ ಟೈಮಲ್ಲಿ ಹೀಗಾ ಹೀಗಾದ್ರೆ ಹೇಗೆ ಸರ್ ಅವ್ನ ಬೇಗ ಕ್ಯೂರ್ ಮಾಡಿ ಸರ್ ಅವನ್ನ ನಾಳೆ ಇಂಪಾರ್ಟೆಂಟ್ ಟೆಸ್ಟ್ ಇದೆ ಸರ್ ಯಾಕಂದರೆ ಟೆಸ್ಟ್ ಬರೆದ್ರೆ ಸರ್ ಮುಂದೆ ಅವನು ಎಕ್ಸಾಮ್ ಬರೆಯೋಕೆ ಎಲ್ಲಾ ಇದಾಗೋದು ಸರ್ ಅದರಿಂದ ನೀವು ಕೀ ಬೇಗ ಕ್ಯೂರ್ ಮಾಡಿಕೊಡಿ ಸರ್ ಅವನ್ನ ಸರ್ ಇಲ್ಲ ಸರ್ ಇದು ಏನಪ್ಪ ಅಂತಂದರೆ ನಾಳೆ ಅವನಿಗೆ ಟೆಸ್ಟ್ ಇದೆ ಅವ್ನು ಟೆಸ್ಟ್ ಬರ್ಯೋಂಗೆ ವ್ಯವಸ್ಥೆ ಮಾಡ್ಬೇಕು ಸರ್ ನೀವು ಅದಲ್ಲ ಫ್ರೆಂಡ್ ಇದ್ದಾರೆ ಬಟ್ ಅವನು ಕ್ಯೂರ್ ಆಗಿ ಕ್ಲೀನ್ ಆಗಿ ಕ್ಯೂರ್ ಮಾಡಿ ನೀವು ಆದಷ್ಟು ಇವತ್ತು ಕ್ಲೀ ಅವನ್ನ ಕ್ಯೂರ್ ಮಾಡಕೆ ನೋಡಿ ಸರ್ ಏಕೆ ಅಂತಂದರೆ ನಾನು

ಸರ್ ಏನಿಲ್ಲ ನಾನು ಬೇಕಾರೆ ತಲೆ ಕೆಡಿಸ್ಕೋಬೇಡಿ ನಾನು ಅವ್ನ ಫ್ರೆಂಡುಗಳ ಹತ್ತಿರ ನಾಳೆ ಏನು ಟಾಪಿಕ್ ಟೆಸ್ಟ್ ನಡಿತಿದೆ ಆ ಟಾಪಿಕನ್ನ ನಾನು ನಿಮ್ಮ ಹತ್ರ ಅವ್ನು ನಿಮ್ಮ ರಾಹುಲ್ಲಿಗೆ ತಲುಪ್ಸೋವಂತ ಕೆಲಸ ಮಾಡಿಕೊಡ್ತೀನಿ ಅವನ್ಗೆ ಸಾಯಂಕಾಲ ಒಂದು ಎರಡು ಗಂಟೆ ನೀಟಾಗಿ ಓದಿ ನಾಳೆ ಎಕ್ಸಾಮ್ ಟೆಸ್ಟ್ ಬಂದು ಬರಿಬೇಕು ಅವನು ಆ ರೀತಿ ನೋಡಿಕೊಳ್ಳಿ ಸರ್ ನಾಳೆ ಅವನು ಆಲ್ಮೋಸ್ಟ್ ಟೆಸ್ಟ್ ಬರಿಲೇಬೇಕು ಟ್ರೈ ಮಾಡಿ ಸರ್ ನಾಳೆ ಅವ್ನ ಕಳಿಸಿ ಕೊಡಿ ಸರ್ ಟೆಸ್ಟ್ ಬರಿಯೋಕೆ ಓಕೆ ಓಕೆ ಸರ್